ವಿಶೇಷ ದಿನಗಳಲ್ಲಿ ನಾವು ತುಂಬ ಬಗೆ ಅಡುಗೆಗಳನ್ನ ರೆಡಿ ಮಾಡ್ತೇವೆ ಮತ್ತು ವಿಶೇಷ ಏನೆಂದರೆ ಆ ಎಲ್ಲ ಊಟವನ್ನು ನಾವು ಬಾಳೆ ಎಲೆಯಲ್ಲೇ ಬಡಿಸೋದು ಯಾಕೆಂದ್ರೆ ಇದು ತುಂಬ ಭೋಜನಕ್ಕೆ ವಿಶೇಷ ರುಚಿ ಕೊಡುತ್ತೆ ಅಂತ ಬಾಳೆಲೇಲಿ ಊಟ ಮಾಡಿದರೆ ಹೆಚ್ಚಾಗಿ ಉಪ್ಪು ಅಂತೂ ಎಲ್ಲದರಲ್ಲಿರುತ್ತೆ ಆಮೇಲೆ ಕೋಸಂಬರಿ ಗೊಜ್ಜು ಒಂದೆರ್ಡು ಬಗ್ಗೆ ತರಕಾರಿ ಪಲ್ಯಗಳು ಹಪ್ಪಳ ಸಂಡಿಗೆ ಮತ್ತು ಪಾಯಸ ತೋವೆ ಸ್ವಲ್ಪ ಚಿತ್ರಾನ್ನ ಮತ್ತು ಅನ್ನ ಇವುಗಳನ್ನೆಲ್ಲ ಕೊಡ್ತಾರೆ ಅದ್ರೊಟ್ಟಿಗೆ ಮಜ್ಜಿಗೆ ಹೋಳಿ ಅಥವಾ ತರಕಾರಿ ಕೂಟು ಇದು ಇರುತ್ತೆ ಇನ್ನೂ ಹೇಳೋದೆಂದರೆ ಸಿಹಿ ಪದಾರ್ಥಗಳು ಹಬ್ಬಕ್ಕೆ ನಾವೇನೆಲ್ಲ ರೆಡಿ ಮಾಡ್ತೀವೆಂದರೆ ರವೆ ಸಜ್ಜಿಗೆ ಬೇಸನ್ ಲಾಡು ಆಮೇಲೆ ಸಜ್ಜಪ್ಪ ಹತ್ತಿರ ಸೈ ಮೀನು ಅದೊಂದು ಹತ್ತಿರ ಅಂದರೆ ಕಜ್ಜಾಯ ಅಪ್ಪ ಅಂತಾರೆ ತೆಂಗಿನ್ಕಾಯಿಂದಾಗಿ ಮಾಡೋದು ಕಜ್ಜಾಯ ಇದನ್ನೆಲ್ಲ ಸ್ವೀಟಲ್ಲಿ ರೆಡಿ ಮಾಡ್ತೀವಿ ಇದನ್ನೆಲ್ಲ ಸಿಹಿ ಭಕ್ಷ್ಯಗಳು ಮತ್ತು ಅಥವಾ ಖಾರ ಭಕ್ಷ್ಯಗಳು ಊಟ ಬಡಿಸಾದ್ಮೇಲೆ ಕೊಡ್ತೀವಿ ಬೆಳೆ ಬೆಳೆ ಹೋಳಿಗೆಯೂ ಮಾಡ್ತಾರೆ ಅಥವಾ ಕೊಬ್ಬರಿ ಹೋಳಿಗೆ ಅಥವಾ ಇದೆ ಲಾಡು ಅಂದರೆ ಅದು ಮಾಡ್ತೇವೆ ಕೆಲವೊಂದ್ಸರ್ತಿ ಚಿರೋಟಿ ಯಾವುದು ಕೆಲ ಇಷ್ಟ ಆಗುತ್ತೆ ಅದನ್ನು ಮಾಡಿ ಹಾಕ್ತೇವೆ ಬೋಂಡಗಳನ್ನು ಮಾಡ್ತೇವೆ ಲೈಕ್ ಇದರದ್ದೆಲ್ಲ ಆಲು ಬೋಂಡ ಅದನ್ನೆಲ್ಲ ಮಾಡಿ ಕೊಡ್ತೇವೆ ಅಂದರೆ ಹೆಚ್ಚಾಗಿ ನಾವೇನು ಖಾರ ಇರುತ್ತೆ ಅದರೊಟ್ಟಿಗಿರ್ತವೆ ಲಾಸ್ಟ್ ಕೆಲವ್ರಿಗೆಲ್ಲ ಲಾಸ್ಟಿಗೆ ಮಜ್ಜಿಗೆ ಹುಳಿ ಎಲ್ಲ ತುಂಬ ಇಷ್ಟ ಅಲ್ಲ ಅದನ್ನೂ ಮಾಡ್ತೀವಿ